ನಾವು ಸ್ನೇಹಿತರೆಲ್ಲ ಒಂದು ಸಲ ಟ್ರೆಕಿಂಗ್ಗೆ ಹೋಗಿದ್ದಾಗ ನಾನು ಹೈಕಿಂಗ್ ಮಾಡ್ತಾ ಇರಬೇಕಾದ್ರೆ ಒಂದು ಕಡೆ ತಪ್ಪಿ ಹೋದೆ ನನ್ನ ಜೊತೆ ಇದ್ದವರೆಲ್ಲ ಸ್ವಲ್ಪ ಮುಂದೆ ಇದ್ದರು ಇನ್ನೂ ಸ್ವಲ್ಪ ಮಂದಿ ತುಂಬ ಹಿಂದೆ ಇದ್ದರು ನಾನು ಇವರ ಜೊತೆ ಹೋಗ್ತಾ ಇರಬೇಕಾದ್ರೆ ಒಂದು ಕಡೆ ಸ್ವಲ್ಪ ನಿಂತೆ ನಿಂತು ತಿರುಗಿ ನೋಡುವಷ್ಟರಲ್ಲಿ ಇವರು ಹೋಗಾಗಿತ್ತು ಇವರು ಹೋದ ಕಡೆ ನಾನು ಹೋದೆ ಆದರೆ ಒಂದು ಕಡೆ ಏನಾಯ್ತಂದ್ರೆ ಬಲ ಮತ್ತು ಎಡ ಬದಿಗೆ ಎರಡೂ ಕಡೆ ದಾರಿ ಇತ್ತು ನಾನು ಎಡ ಬದಿಗೆ ಹೋದೆ ಇವರೆಲ್ಲ ಬಲ ಬದಿಯಲ್ಲಿ ಹೋಗಿದ್ದರು ನನಗೆ ಗೊತ್ತಿರಲಿಲ್ಲ ಮತ್ತು ಅಲ್ಲಿ ಹೋಗಿ ಒಂದು ಕಡೆ ತಲುಪಿದಾಗ ಅವರಲ್ಲಿ ಕಾಣ್ತಾ ಇಲ್ಲ ನನ್ನ ಜೊತೆ ಬಂದವರು ಯಾರೂ ಅಲ್ಲಿ ಇರಲಿಲ್ಲ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆದರೆ ಅವರಿಗೆಲ್ಲ ಕರೆ ಮಾಡಿ ಕೇಳುವಾಂತ ಮೊಬೈಲ್ ತೆಗೆದರೆ ಮೊಬೈಲಲ್ಲಿ ನೆಟ್ವರ್ಕ್ ಕೂಡ ಇರಲಿಲ್ಲ ಮತ್ತು ಏನ್ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಇದು ನಾನು ಹೋದ ಜಾಗ ಅವರು ಹೋದ ಜಾಗ ಒಂದೇ ಕಡೆ ತಲುಪುವುದು ನಾನು ಹೋದ ದಾರಿ ಮತ್ತು ಅವರು ಹೋದ ದಾರಿ ಹಾಗಾಗಿ ನಾನು ಎಡ ಬದಿಯ ದಾರಿಯಿಂದ ಹೋದದ್ರಿಂದ ನಾನು ಆ ಜಾಗದ ಹೈಕಿಂಗ್ ಮಾಡಿ ನಾವು ಎಲ್ಲಿ ತಲುಪಬೇಕೋ ಅದರ ಎಡ ಬದಿಯಲ್ಲಿದ್ದೆ ಅವರು ಅದೇ ಸ್ಥಳದ ಬಲ ಬದಿಯಲ್ಲಿ ಇದ್ದರು ನಾನು ಸ್ವಲ್ಪ ಅಲ್ಲೇ ಮುಂದೆ ಮುಂದೆ ಹೋದಾಗ ಕೊನೆಗೆ ಬಲ ಬದಿಯ ಜಾಗದಲ್ಲಿ ಅವರು ಇದ್ದರು ನನಗೆ ಅವರು ಸಿಕ್ಕಿದರು ಹೀಗೆ ನಾನು ದಾರಿ ಪತ್ತೆ ಮಾಡಬೇಕಂತ ಆಗಲಿಲ್ಲ ಅಂದರೆ ಅಲ್ಲಿ ಅವರು ಇದ್ದಿದ್ದರಿಂದ ನನಗೆ ಸ್ವಲ್ಪ ಮುಂದೆ ಹೋದಾಗ ಅವರು ಸಿಕ್ಕಿದರು ನಾನು ಹೈಕಿಂಗ್ನಲ್ಲಿ ಕಳೆದು ಹೋಗಿ ಮತ್ತೆ ಅಲ್ಲಿ ಎಲ್ಲ ಜೊತೆಯಲ್ಲಿ ಸಿಕ್ಕಿದ್ವಿ ಹೀಗೆ ನಾವು ಕೆಲವೊಮ್ಮೆ ದೊಡ್ಡ ಟ್ರೆಕಿಂಗ್ಗೆ ಹೋಗಬೇಕಾದ್ರೆ ಅನೇಕ ಮುಂಜಾಗ್ರತೆಯನ್ನು ತಗೊಳ್ಬೇಕಾಗ್ತದೆ ಯಾವ ರೀತಿ ಅಂದರೆ ಈಗ ನಾವೊಂದು ದೊಡ್ಡ ದೊಡ್ಡ ಟ್ರೆಕಿಂಗ್ಗೆ ಹೋಗುವಾಗ ಗುಂಪಾಗಿ ಹೋಗಿದ್ದರೆ ನಾವು ಜೊತೆಯಲ್ಲೇ ಹೋಗಬೇಕು ಒಂದು ಹಿಂದೆ ಇರಲಿ ಮುಂದೆ ಇರಲಿ ಸ್ವಲ್ಪ ಸ್ವಲ್ಪ ನಮ್ಮ ಕಣ್ಣಿಗೆ ಕಾಣುವಷ್ಟು ಅಂತರದಲ್ಲಿ ನಾವು ಅವರಿಗೆ ಇರಬೇಕು ಒಂದು ಇನ್ನೊಂದೇನಂದ್ರೆ ನಾವು ಅತಿ ಭಾರವಾಗಿರುವಂತಹ ಬ್ಯಾಗನ್ನು ತಗೊಂಡು ಹೋಗಬಾರದು ನಮಗೆ ಬೇಕಾಗಿರುವಷ್ಟನ್ನು ಮಾತ್ರ ಈಗ ಒಂದು ಒಂದೆರಡು ನೀರಿನ ಬಾಟಲ್ ಬೇಕಾಗ್ತದೆ ಅದನ್ನು ಹಿಡ್ಕೊಳ್ಬೇಕು ಮತ್ತೆ ಸ್ವಲ್ಪ ತಿನ್ನಲಿಕ್ಕೆ ಏನಾದರೂ ಬೇಕಿದ್ದರೆ ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನು ಇಟ್ಕೊಳ್ಬಹುದು ಅದು ಬಿಟ್ಟು ನಾವು ನಮಗೆ ಬೇಕಾಗಿರುವ ಹಾಗೆ ನಮಗೆ ಈಗ ಕಾಲಿಗೆ ಬರೀ ಕಾಲಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ ಶೂಗಳನ್ನು ಹಾಕೊಂಡು ಹೋಗೋದಾದ್ರೆ ಎಲ್ಲೂ ಜಾರದಂತಹ ಅಥವಾ ಈ ನೀರಲ್ಲಿ ಹೋಗುವಾಗ ಆಳ ಹಿಗ್ಗುವಂತಹ ಆ ರೀತಿ ಎಲ್ಲ ಇದ್ದರೆ ಅಂತಹ ಶೂಗಳನ್ನೆಲ್ಲ ಹಾಕೊಂಡು ಹೋಗಬೇಡಿ

ಜೊತೆಗೆ ನೀವು ಹೋಗುವಾಗ ಗುಂಪಾಗಿ ಹೋಗಿರಬಹುದು ಅಥವಾ ಒಂದಿಬ್ಬರು ಮೂವರು ಹೋಗಿರ್ಬೋದು ಹಾಗಿರುವಾಗ ನೀವು ಜೊತೆಯಾಗಿ ಹೈಕ್ ಮಾಡಿ ಎಲ್ಲೂ ಆಚೆ ಈಚೆ ಹೋಗಬೇಡಿ ಯಾಕಂದರೆ ಕೆಲವೊಂದು ದೊಡ್ಡ ದೊಡ್ಡ ಟ್ರೆಕ್ಕಿಂಗ್ಗಳಲ್ಲಿ ಹೇಗಾಗ್ತದಂದ್ರೆ ಕೆಲವೊಂದು ಕಡೆಯಿಂದ ನಾವು ಒಂದು ವೇಳೆ ದಾರಿ ತಪ್ಪಿ ಹೋದರೆ ಮತ್ತೆ ವಾಪಸ್ ಬರಲಿಕ್ಕೆ ತುಂಬ ಕಷ್ಟ ಇರ್ತದೆ